ನಾವು ಫೋನಲ್ಲಿ ಹೇಳಬೇಕಪ್ಪ ಅಂತಂದ್ರೆ ನಾವು ಕೆಲವು ಇಂಟರ್ನೆಟ್ಗಳನ್ನು ಸಹ ಬಳಕೆ ಮಾಡ್ತೇವೆ ಬಳಕೆ ಮಾಡುವ ಇಂಟರ್ನೆಟ್ಗಳು ಅಂತಂದ್ರೆ ಉಪಯೋಗಿಸುವ ನಾವು ಉಪಯೋಗಿಸುವ ಯಾವುದಾದರೂ ಒಂದು ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಬರುತ್ತೆ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಭಾಳಷ್ಟು ನಾವು ಟೈಮ್ ಸ್ಪೆಂಡ್ ಮಾಡೋದು ಅದರಲ್ಲೇ ಯಾಕಂದರೆ ಕೆಲವು ಕೆಲವು ಒಂದು ಕೆಲವು ಕ್ಷಣಗಳ ನಂತರ ಏನೋ ಒಂಥರ ಕೆಲವು ವಿಡಿಯೋಗಳನ್ನ ನೋಡಿ ನಾವು ಸಂತೋಷ ಪಡುವುದಾಗಿರಲಿ ದುಃಖ ಪಡೋದಾಗಿರಲಿ ಅದರಲ್ಲೇ ಸಹ ನಾವು ಪಾಲ್ಗೊಳ್ಳಿ ನೋಡ್ತೀವಿ ಅದೇ ರೀತಿ ನಮ್ಮ ಇಂಟರ್ನೆಟ್ನಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಕ್ರೋಮ್ ಕ್ರೋಮ್ನಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ನಾವು ಯಾವುದೇ ಅಪ್ಲಿಕೇಶನನ್ನ ಹಾಕ್ಬಕಾದ್ರೆ ಕ್ರೋಮ್ ಬಹಳ ಸಹಾಯವಾಗತ್ತೆ ಫೇಸ್ಬುಕ್ ಏನಿದೆ ಅಲ್ಲ ಫೇಸ್ಬುಕ್ಕು ಕೆಲವು ಫೋಟೋಗಳು ವಿಡಿಯೋಗಳು ಅದರಲ್ಲಿ ಹಾಕಿ ಅದು ಕೆಲವು ಬೇರೆ ಫೋನ್ಗಳಲ್ಲಿ ಆ ಫೋಟೊಗಳನ್ನು ನೋಡಿದರೆ ಅವ್ರಿಗೆ ಇಷ್ಟ ಆದರೆ ಲೈಕ್ ಲೈಕ್ ಮೀನ್ಸ್ ಇಷ್ಟದ ಒಂದು ಚಿಹ್ನೆಯನ್ನು ಒತ್ತಿ ನಮಗೆ ಕಳಿಸ್ತಾರೆ ಇಷ್ಟ ಇಲ್ಲ ಅಂದರೆ ಸುಮ್ಮನೆ ಇರ್ತಾರೆ ಸ್ಕಿಪ್ ಮಾಡ್ತಾ ಇರ್ತಾರೆ ಹಾಗಾಗಿ ಕೆಲವು ಈ ಪೋಟೊಗಳನ್ನು ಅದರಲ್ಲಿ ಹಾಕಿದ ಮೇಲೆ ಆ ಫೋಟೊಗಳು ಅವ್ರಿಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಕೊಡ್ತಾ ಇರ್ತಾರೆ ಹಾಗಾಗಿ ಕೆಲವು ಇಷ್ಟ ಆಗಿಲ್ಲಂದರೆ ಸುಮ್ಮನೆ ಇರ್ತಾರೆ ತದ ನಂತರ ಇನ್ಸ್ಟಾಗ್ರಾಮ್ ವಾಟ್ಸ್ಆ್ಯಪ್ ಅಂತೇಳಿ ಬರುತ್ತೆ ನಮಗೆ ಯಾವುದೇ ಮೀಟಿಂಗ್ಸ್ ವರ್ಕ್ಸ್ ಇರ್ಬೇಕಾದ್ರೆ ಅದರಲ್ಲಿ ಕಳಿಸೋದು ಆಗಿರಲಿ ಏನೇ ಪ್ರಾಜೆಕ್ಟ್ಸ್ ಆಗಿರಲಿ ಏನೇ ಒಂದು ಇದಾಗಿರಲಿ ನೋಟ್ಸ್ ಆಗಿರಲಿ ಏನೇ ಆಗಿರಲಿ ಆ ವಾಟ್ಸ್ಆ್ಯಪ್ ಮೂಲಕ ಈ ವಾಟ್ಸ್ಆ್ಯಪ್ ಹೇಳ್ಬೇಕ್ ಅಂದರೆ ಒಳ್ಳೆಯತನಕ್ಕೆ ಬಹಳಷ್ಟು ಸಹಾಯವಾಗುತ್ತೆ ಭಾಳಷ್ಟು ಸಹಾಯವಾಗಿ ಕೆಲಸ ಕಾರ್ಯ ನೀಡುತ್ತೆ ಈ ವಾಟ್ಸ್ಆ್ಯಪ್ ಏನಿದೆ ಅಲ್ಲ ಬಹು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರೆ ಅದರಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅಂತೇಳಿ ಹೇಳ್ಬೇಕಂದ್ರೆ ನಾವು ಒಬ್ಬರಿಗೆ ಕಳ್ ಏನಾದರೂ ಕಳಿಸ್ಬೇಕು ಏನೋ ಒಂದು ಪಿಕ್ ಕಳಿಸ್ಬೇಕು ಫೋಟೊ ಕಳಿಸ್ಬೋದು ಭಾವಚಿತ್ರ ಕಳಿಸ್ಬೋದು ಏನೇ ಕಳಿಸ್ಬೋದು ಅಂತಂದರೆ ಆ ವಾಟ್ಸ್ಆ್ಯಪ್ ಮೂಲಕ ಕಳಿಸಿ ಇರ್ಬೋದು ನಂತರ ಇನ್ಸ್ಟಾಗ್ರಾಮ್ ಅಥವಾ ಯುಟ್ಯೂಬ್ ಯುಟ್ಯೂಬ್ನಲ್ಲಿ ಹೇಳ್ಬೇಕಂದ್ರೆ ನಮಗೆ ಇಷ್ಟವಾದ ಏನೇ ಹಾಡ್ಸ್ ಸಾಂಗ್ಸ್ ಆಗಿರಲಿ ಸಂಗೀತ ಆಗಿರಲಿ ಭಾವಗೀತೆ ಆಗಿರಲಿ ಏನೇ ಒಂದು ಯಾವುದೇ ಸಾಂಗ್ಸ್ ಆಗಿರಲಿ ಕೇಳೊ ಕೇಳೋಕ್ಕೆ ಇಷ್ಟ ಪಡುವುದಂತಂದರೆ ಆ ಯುಟ್ಯೂಬ್ನಲ್ಲಿ ಭಾಳಷ್ಟು ಸಹಾಯ ಮಾಡುತ್ತೆ ಯಾವುದೇ ವಿಡಿಯೋ ಮೋಟಿವೇಶನ್ಸ್ ವಿಡಿಯೋ ಆಗಿರಲಿ ಆಮೇಲೆ ಇಪ್ ನಾವು ಏನಾದ್ರೂ ನೋಡಬೇಕು ಅಂತಂದರೆ ಫೋನ್ನಲ್ಲೇ ಫೋನ್ನಲ್ಲೇ ಈ ಯುಟ್ಯೂಬನ್ನ ಓಪನ್ ಮಾಡಿದ್ರೆ ಪ್ರತಿಯೊಂದೂ ಇದರಲ್ಲಿ ನೋಡ್ಬೋದು ಪ್ರತಿಯೊಂದೂ ಇದರಲ್ಲಿ ನೋಡ್ಬೋದು ಹೆಚ್ಚಾಗಿ ಹೇಳ್ಬೇಕಂದ್ರ ನಾವು ಸಮಯ ಕಳೆಯುವುದು ಅಂತಂದರೆ ಇನ್ಸ್ಟಾಗ್ರಾಮ್ ಯುಟ್ಯೂಬ್ನಲ್ಲಿ ಭಾಳಷ್ಟು ಸಮಯ ಕಳಿತಾ ಇರ್ತೀವಿ ಪ್ರತಿಯೊಬ್ಬರೂ ಈ ಫೋನಿಗೆ ಹೇಳ್ಬೇಕಂದ್ರೆ ಫಸ್ಟ್ ಅಫ್ ಆಲ್ ಈ ಫೋನಿಗೆ ಎಡಿಟ್ ಆಗಿರ್ತಾರೆ ಭಾಳಷ್ಟು ಜನ ಈ ಫೋನಿಲ್ಲ ಅಂದ್ರೇ ಜೀವನ ಇಲ್ಲ ಆ ಥರ ಇದ್ದಾರೆ ಹಂಗಿರ್ತಾರೆ ಹಂಗ್ ಇರಬಾರ್ದು ಭಾಳಷ್ಟು ಎಡಿಟ್ ಆಗಬಾರ್ದು ಅದು ಒಳ್ಳೆಯದಲ್ಲ ಭಾಳಷ್ಟು ಇದು ಅದು ಅಪಾಯ ಫೋನ್ ಭಾಳಷ್ಟು ಅಪಾಯ ಆಯಿತಾ ಈ ಅಪಾಯಕಾರಿಯಾದ ಫೋನ್ನಲ್ಲಿ ಎಷ್ಟು ಬೇಕು ಲಿಮಿಟ್ ಇರಬೇಕು ಎಷ್ಟು ಬೇಕು ನಮಗೆ ಅಷ್ಟನ್ನ ಮಾತ್ರ ನಾವು ಬಳಕೆ ಮಾಡ್ಬೇಕು ಜಾಸ್ತಿ ಬಳಕೆ ಮಾಡಕ್ಕೆ ಹೋಗ್ಬಾರ್ದು ಜಾಸ್ತಿ ಬಳಕೆ ಮಾಡಿದರೆ ಏನತ್ತ ಏನೋ ಒಂದು ಸೈಡ್ ಎಫೆಟ್ಸ್ ಆಗಿರ್ಬೋದು ಸೈಡ್ ಎಫೆಟ್ಸ್ ಏನಾಗಿರೋ ಬರತ್ತೆ ಹಾಗಾಗಿ ನಮ್ಗೆ ಏನು ಬೇಕು ಅದ್ನ ಮಾತ್ರ ನಾವು ಅದರಿಂದ ಸೀಮಿತ ಪಡೆದ್ಕೊಳ್ಬೇಕು ಪಡದ್ಕೊಂಡು ಮೇಲೆ ಅದು ನಮಗೆ ಏನುಕ ಅದನ್ನ ಅದರಿಂದ ಏನೇ ಉಪ್ಯೋಗ ಇರತ್ತೆ ಅದನ್ನೆಲ್ಲ ಉಪಯೋಗ ಮಾಡಬೇಕು ಅದು ಬಿಟ್ಟು ಅದಕ್ಕೆ ಉಪ್ಯೋಗ ಇರಲಾರ್ದ್ದನ್ನೆಲ್ಲ ಉಪಯೋಗ ಮಾಡ್ಕೋಬಾರ್ದು ಅದೆಲ್ಲ ವ್ಯರ್ಥ ವ್ಯರ್ಥ ಆ ವ್ಯರ್ಥವಾದ ವಿಷಯನ ಕೇಳಕ್ಕೆ ಹೋಗ್ಬಾರ್ದು ನಮಗೆ ನಿಮ್ಮದೇನೈತೆ ಒಂದು ಐದು ನಿಮಿಷ ಹತ್ತು ನಿಮಿಷ ನೋಡೋದೈತಾ ನೋಡ್ಬೇಕು ಮತ್ತೆ ನೆಕ್ಷ್ಟು ಅದೇ ಕೆಲಸ ನೀವು ಏನು ಕೆಲಸ ಮಾಡ್ತಾ ಇದ್ದೀರ ಆ ಕೆಲ್ಸದ ಮೇಲೆ ನಿಯತ್ತಾಗಿ ಮತ್ತೆ ಕೆಲಸ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟ್ ಕೊಡಿ ಒಂದು ಹತ್ತು ನಿಮಿಷ ನೋಡ್ಬೇಕು ಅಷ್ಟೇ ಹಂಗಾಗಿ ನಾವು ಭಾಳಷ್ಟು ನೋಡೋಲ್ಲ ಯಾಕಂದರೆ ನಾವು ಫೋನು ಯೂಸ್ ಮಾಡೋಲ್ಲ ಅದ್ಕೋಸ್ಕರ ಭಾಳಷ್ಟು ನೋಡೋಲ್ಲ ಏನೋ ಸಿಕ್ಕಿತಪ್ಪ ಅಂದರೆ ಫೋನು ಒಂದು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಏನು ಹೇಳ್ಬಲ್ ಅಂದರೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಭಾಳ ಹೊತ್ತು ನಾವು ಹೊತ್ತ್ ಕೊಡ್ತೀವಿ ಅದರಲ್ಲಿ ಮೋಟಿವೇಶನ್ಸ್ ವಿಡಿಯೋ ಅದು ಇದು ಆಗಿರಲಿ ಬರ್ತಾನೇ ಇರ್ತವೆ ಹಂಗಾಗಿ ಅದು ನೋಡ್ತಾ ಇರ್ತೀನಿ ಭಾಳಷ್ಟು ನಾವು ಸ್ಪೆಂಡ್ ಮಾಡೋದೇ ಅದರಿಂದ ಅದು ವಿಡಿಯೋಸ್ ಬೇರೆ ಯಾರಿಗೆ ಕಳಿಸ್ಬೋದು ನಾವು ಅದರಲ್ಲೇ ಏನಾದ್ರೂ ವರ್ಕಿಂಗ್ ಮಾಡ್ಬೋದು ಆಮೇಲೆ ಏನಾದ್ರೂ ಮಾಡ್ಬೋದು ಇದರಲ್ಲಿ